ಹಲೋ ಹಲೋ ಹಲೋ ನಮಸ್ತೆ ಹಾಂ ಹೇಳಿ ಯಾವ ಸ್ಕೂಲಲ್ಲಿ ಹೌದಾ ಯಾವ ಸ್ಕೂಲಲ್ಲಿ ಹೌದಾ ಯಾವ ಸ್ಕೂಲಲ್ಲಿ ಟಾಪರು ಹೌದಾ ಈಗ ನಿಮಗೆ ಯಾವ್ದು ಬೇಕು ನಿಮಗೆ ಯಾವ ಯಾವ ಯಾವ ಕೋರ್ಸ್ ಬೇಕಾಗಿತ್ತು ಆರ್ಟ್ಸಲ್ಲಾ ಓಕೆ ಓಕೆ ಓಕೆ ಓಕೆ ಅಮ್ಮ ಕಾಲೇಜೆಲ್ಲ ಸ್ಟಾರ್ಟಾಗಿ ಎರಡು ಮೂರು ತಿಂಗಳಾಗಿದೆ ನೀವೀಗ ಫೋನ್ ಮಾಡ್ತಾ ಇದ್ದೀರಲ್ಲಾ ಹೌದಾ ಮತ್ತು ನೀವು ಕಾಲೇಜ್ ಹತ್ರ ಯಾವಾಗ ಬರ್ತೀರಾ ಹಾಂ ಹಾಂ ಈಗ ನಾನು ಅದೆಲ್ಲ ಚಕ್ ಮಾಡ್ಬಿಟ್ಟು ನಿಮಗೆ ನಿಮ್ಮ ಕಾಂಟೆಕ್ಟ್ ನಂಬರ್ ನಂಗೆ ಕೊಡಿರಿ ಹಾಂ ನಾನು ನಿಮಗೆ ಕಾಲ್ ಮಾಡ್ತೀನಿ ಮಗುದು ಬ ನಾನು ನಿಮಗೆ ಕಾಲ್ ಮಾಡ್ತೀನಿ ಮಗುದೆಲ್ಲಾ ನಮಗೆ ಡಿಟೇಲ್ಸ್ ಕಳಿಸಿ ಹಾಂ ನಾವು ಚಕ್ ಮಾಡ್ತೀವಿ ಇದು ಫಸ್ಟ್ ಅಟೆಂಪ್ಟಾ ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸಾಗಿದ್ದಾನಾ ಮತ್ತು ಫಸ್ಟ್ ಅಟೆಂಪ್ಟ್ ಇಂದ ಎರಡು ತಿಂಗಳಿಂದ ಏನು ಮಾಡ್ತಾಯಿದ್ದಿರಿ ಕಾಲೇಜೆಲ್ಲಾ ಓಪನ್ ಅಪ್ ಅದ ಮೇಲೆ ಹಾಂ ಓಕೆ ಓಕೆ ಓಕೆ ಸರಿ ಮತ್ತು ನೀವು ನನಗೆ ಡಿಟೇಲ್ಸ್ ಕಳಿಸಿ ಹಾಂ ನಿಮ್ಮ ಕ ಅದೆ ನೀವು ಡಿಟೇಲ್ಸ್ ಕಳಿಸಿ ನಾಳೆ ಕರ್ಕೊಂಡ್ ಬನ್ನಿ ನಾನು ನಿಮಗೆ ಮಿಕ್ಕಿದ್ದೆಲ್ಲ ಇಲ್ಲಿ ಕಾಲೇಜ್ ಹತ್ರ ಹೇಳ್ತಿನಿ ಓಕೆ ನಾ ಹಾಸ್ಟೆಲ್ಲು ಹಾಂ ಹಾಂ ಹಾಸ್ಟೆಲ್ಲು ಇದೆ ಹಾಸ್ಟೆಲ್ಲು ಮತ್ತೆ ಕಾಲೇಜು ಎರ್ಡು ಮಾತಾಡೋಣ ನೀವು ರೆಪ್ಯೂಟೆಡ್ ಹಾಂ ಅಕ್ಕಪಕ್ಕ ಅಂದ್ರೆ ಸ್ವಲ್ಪ ಸ್ವಲ್ಪ ದೂರ ನಡೀಬೇಕಾಗುತ್ತೆ ನಡೀತಾರಲ್ಲ ಪರವಾಗಿಲ್ಲ ಅಲ್ಲ ಹ್ಞೂ ಹಾಂ ಹೌದು ಹೌದು ತುಂಬ ತುಂಬ ದೂರ ಇಲ್ಲ ಮಕ್ಕಳಿಗೆ ಅನುಕೂಲವಾಗೋವಂತ ಹಾಸ್ಟ್ಲೇ ಅನುಕೂಲವಾದಂತ ಸೊ ಶಾಲೆನೆ ಕಾಲೇಜೆ ನೀವು ಬಂದರೆ ಮಾತಾಡೋಣ ಹಾಂ ಸರಿ ನಿಮ್ಮದು ವಿಸಿಟರ್ಸ್ ಎಲ್ಲ ಮಾಹಿತಿ ಕೊಡಿರಿ ಮತ್ತು ಓಕೆ ನಿಮಗೆ ಕಾಂಟಾಕ್ಟ್ ಮಾಡ್ತೀನಿ ಓಕೆ ಓಕೆ ಅಮ್ಮ ಮಗೂನ ಮಗು ನೀವು ಪೇರೆಂಡ್ಸು ಎಲ್ಲ ಬನ್ನಿ ನೀವು ಕಾಲೇಜ್ ನೋಡಿ ಕಾಲೇಜ್ ನಿಮಗೆ ವಾತಾವರಣ ಎಲ್ಲ ಹಿಡಿಸಿದ್ರೆ ನಿಮ್ಮ ಮಗುನ ಅಲ್ಲಿ ಸೇರಿಸಿ ಓಕೆ ಓಕೆ ಬನ್ನಿ ಆಯಿತು